ಹಲೋ ಹಲೋ ಸರ್ ನಾನು ನನ್ನದು ರೆಸೂಮ್ ನಿಮಗೆ ಕಳಿಸಿದ್ದೆ ಹಾಂ ನೀವು ಅದು ನೋಡಿದಿರಾ ನನ್ನದು ಕ್ವಾಲಿಫಿಕೇಷನ್ ಅದೆಲ್ಲ ಅಲ್ಲ ನೀವು ಅದರಲ್ಲಿ ನನ್ನದು ಎಜುಕೇಶನ್ ಕ್ವಾಲಿಫಿಕೇಷನ್ನೆಲ್ಲ ನೋಡಿದಿರಾ ನನ್ನದು ಎಕ್ಸ್ಪೀರಿಯೆನ್ಸ್ ಎಲ್ಲ

ನನಗೆ ಅಂದರೆ ಕಂಪೆನಿ ಯಾವ ಥರ ಕೊಡುತ್ತೋ ಆ ಥರ ಪರವಾಗಿಲ್ಲ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಎಂತ ಇಲ್ಲ ಹಾಂ ಅದೆ ಆ ಥರ ಏನಿಲ್ಲ ನನ್ನದೆಂದರೆ ಎಕ್ಸ್ಪೀರಿಯೆನ್ಸ್ ಒಂದು ವರ್ಷ ನಾನು ಇದು ಐ ಟಿ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೇನೆ ಮತ್ತೆ ಈಗ ಐ ಟಿ ಬಿಟ್ಟು ನಾನ್ ಐ ಟಿ ಮಾಡ್ತಿದ್ದೆ ಅಂದರೆ ಕೊರೋನ ಟೈಮಲ್ಲಿ ಆವಾಗ ನನಗೆ ಕೆಲಸ ಸಿಕ್ಕಿರ್ಲಿಲ್ಲ ಐ ಟಿ ಫೀಲ್ಡಲ್ಲಿ ಹಾಂ ಹೌದು ನನ್ನದು ಎಂ ಸಿ ಎ ಆಗಿದೆ ಅಂದರೆ ನಾನು ಅದೇ ಫೀಲ್ಡಲ್ಲಿ ನೋಡ್ತಾ ಇದ್ದೆ ಆ ಟೈಮಲ್ಲಿ ಕೊರೋನ ಟೈಮಲ್ಲಿ ಅಂದರೆ ವರ್ಕಿಗೆಲ್ಲ ಕಾಲ್ ಫಾರ್ ಮಾಡ್ತಿರ್ಲಿಲ್ಲ ಆವಾಗ ಅಂದರೆ ಯಾವುದಾದರೂ ಕೆಲಸ ಬೇಕಿತ್ತು ಹಾಗಾಗಿ ನಾನ್ ಐ ಟಿಗೆ ಹೋಗಿದ್ದು ಹಾಂ ಹೌದು ಅದಕ್ಕೆ ಈಗ ನಾನು ಕೋರ್ಸ್ ಎಲ್ಲ ಮಾಡಿದ್ದೇನೆ ಅದೆಲ್ಲ ನಾನು ರೆಸೂಮಲ್ಲಿ ಹಾಕಿದ್ದೇನೆ ನಾನು ಎಂ ಸಿ ಎ ಮಾಡಿದ್ದು ಅಂಬೇಡ್ಕರ್ ಕಾಲೇಜಲ್ಲಿ ಹಾಂ ಹೌದು ಊರಲ್ಲೇ ಮಾಡಿದ್ದು ಹಾಂ ಹೌದು ಹಾಂ ಸರಿ ಸರಿ

ಸರಿ ಸರಿ ಹಾಂ ಸರಿ